ನಮ್ಮ ಪ್ರದೇಶದಲ್ಲಿರುವಂತಹ ಆಸ್ಪತ್ರೆ ಅಂತ ಬಂದಾಗ ನಮ್ಮ ಪ್ರದೇಶದಲ್ಲಿ ಅಂತ ಆಸ್ಪತ್ರೆಗಳೇನಿಲ್ಲ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಒಂದು ಆಸ್ಪತ್ರೆ ಇದೆ ಅಂತಲೇ ಹೇಳ್ಬಹುದು ಅಲ್ಲಿನ ವೈದ್ಯರು ಅಂತ ಬಂದಾಗ ಅಲ್ಲಿನ ವೈದ್ಯರ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಅವರು ಬೇರೆ ಆಸ್ಪತ್ರೆಗೆ ಅಂದರೆ ಹೆಚ್ಚಿನ ಸೀರಿಯಸ್ ಆದಾಗ ಬೇರೆ ಆಸ್ಪತ್ರೆಗೆ ಹೋಗು ಅಂತ ಹೇಳೇ ಹೇಳ್ತಾರೆ ಏಕೆಂದರೆ ಎಲ್ಲದೂ ಉಂಟು ಮೂಲ ಸೌಕರ್ಯಗಳ ಕೊರತೆ ಇದ್ದಾಗ ಈ ಸ್ಕ್ಯಾನಿಂಗ್ ಆಗಿರ್ಬೋದು ಎಕ್ಸ್ ರೇ ಆಗಿರ್ಬೋದು ಈ ರೀತಿಯ ಮಿಷಿನರಿಗಳು ಇಲ್ಲದೆ ಇರುವುದರಿಂದ ಅವರ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಪಾನಿಂಗ್ ಮಾಡುವುದಕ್ಕಾಗಿ ಮುಂತಾದವುಗಳನ್ನು ಮಾಡಬೇಕು ಅಂತಂದರೆ ಬೇರೆ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳೇ ಹೇಳ್ತಾರೆ ಅಂತಲೇ ಹೇಳ್ಬೋದು ಈ ವೈದ್ಯರು ಆಗಿರ್ಬೋದು ನರ್ಸ್ ಆಗಿರ್ಬೋದು ಅವರ ಸಿಬ್ಬಂದಿಗೆ ಅನೇಕ ಮೂಲ ಸೌಕರ್ಯದ ಕೊರತೆ ಇದ್ದರೆ ಅವರು ಹೇಳೇ ಹೇಳ್ತಾರೆ ಅದೇ ಕಡಿಮೆ ಅಂದರೆ ಜ್ವರ ಆಗಿರ್ಬೋದು ನೆಗಡಿ ಕೆಮ್ಮು ಆಗಿರ್ಬೋದು ಮೂಲ ಚಿಕಿತ್ಸೆಯನ್ನು ಮಾಡೋದಕ್ಕೆ ಮಾತ್ರ ಈ ಆಸ್ಪತ್ರೆಲಿ ಲಭ್ಯ ಮತ್ತು ಖಾಸಗಿ ಆಸ್ಪತ್ರೆಗಳು ಕೂಡ ಇದ್ದು ಅವು ಜ್ವರ ಕೆಮ್ಮು ನೆಗಡಿ ಕೆಮ್ಮಿಗೆ ಮಾತ್ರ ಲಭ್ಯ ಇದು ಆದಮೇಲೆ ಮುಂದಕ್ಕೆ ದೊಡ್ಡ ಆಸ್ಪತ್ರೆಗೆ ಹೋಗಲಿ ಅಂತ ಎಲ್ಲರೂ ಹೇಳೇ ಹೇಳುತ್ತಾರೆ ದೊಡ್ಡ ಆಸ್ಪತ್ರೆ ಅಂತ ಬಂದಾಗ ದೊಡ್ಡ ಆಸ್ಪತ್ರೆ ಅವರ ಶಿಕ್ಷಣದ ಕೊರತೆ ಏನಿಲ್ಲ ಶಿಕ್ಷಣದ ಚೆನ್ನಾಗೆ ಮಾಡ್ಕೊಂಡು ಬಂದಿರ್ತಾರೆ ಓದಿಕೊಂಡೇ ಬಂದಿರುತ್ತಾರೆ ಎಲ್ಲ ಹಾಯಾಗಿ ಇರುತ್ತೆ ಮತ್ತೆ ಎಲ್ಲ ರೀತಿ ಆದಂತಹ ಎಬಿಲಿಟಿನೂ ಇರುತ್ತೆ ಅವರಿಗೆ ಈ ಅವರು ಸರ್ವೀಸ್ ಮಾಡೋದಕ್ಕೆ ಎಬಿಲಿಡೇ ಅಂದರೆ ಗುಣಮಟ್ಟದ ಈ ವ ಕ್ವಾಲಿಟಿಯ ಸರ್ವಿಸನ್ನೇ ಮಾಡುತ್ತಾರೆ ಆದರೆ ಮೂಲ ಸೌಕರ್ಯದ ಕೊರತೆ ಮುಂದಿನ ದೊಡ್ಡ ಆಸ್ಪತ್ರೆ ಹೋಬಳಿ ತಾಲ್ಲೂಕು ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗ್ರಿ ಚೆನ್ನಾಗಿ ನೋಡಿಸ್ಕೊರಿ ಎಕ್ಸ್ ರೇ ಸ್ಕ್ಯಾನಿಂಗ್ ಮಿಷಿನಿಲ್ಲ ಈ ರೀತಿ ಆದಂತಹ ಮಿಷಿನ್ ಮಿಷಿನರಿಗಳಿಲ್ಲ ಆಪರೇಷನ್ ಥಿಯೇಟರ್ ಇಲ್ಲ ಈ ರೀತಿಯ ಥಿಯೇಟರ್ಗಳು ಇಲ್ಲದಿರುವುದರ ಕಾರಣವಾಗಿ ಮುಂದಿನ ಇದಕ್ಕೆ ಮುಂದಿನ ದೊಡ್ಡ ಆಸ್ಪತ್ರೆಗಳಿಗೆ ತಾಲ್ಲೂಕು ವೈದ್ಯರು ಇರುವಂಥ ಆಸ್ಪತ್ರೆಗಳಿಗೆ ಹೋಗಿ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾ ಚೆನ್ನಾಗಿರೋ ಗುಣ ಮಟ್ಟದ ಸೌಕರ್ಯವನ್ನು ಪಡೆಯುತ್ತ ಗುಣಮಟ್ಟದ ಶಿಕ್ಷಣ ಶಿಕ್ಷಣದ ಕೊರತೆ ಏನಿಲ್ಲ ಶಿಕ್ಷಣವನ್ನು ಚೆನ್ನಾಗಿ ಓದಿಕೊಂಡು ಬಂದಿರುತ್ತದೆ ಅಂತಲೇ ಹೇಳ್ಬೋದು ಆಸ್ಪತ್ರೆಗೆ ಬೇರೆ ಆಸ್ಪತ್ರೆಗೆ ಹೋಗುವಂತೆ ಈ ರೀತಿ ಹೇಳ್ತಾರೆ ಮತ್ತೆ ಆರೋಗ್ಯವೂ ಎಲ್ಲರಿಗೂ ಭಾರ ಭಾಗ್ಯ ಆರೋಗ್ಯ ಒಂದು ಇದ್ದರೆ ಏನು ಬೇಕಾದ್ರೂ ಕೊಂಡ್ಕೋಬೋದು ಅಂತಲೇ ಹೇಳ್ಬಹುದು